ಹರೀಶ್ ಅವರಾ ನಾನು ಇನ್ಫೋಸಿಸ್ ಮ್ಯಾನೇಜರ್ ಮಾತಾಡ್ತಿರೋದು ನಮ್ಮ ಕ್ಯಾಬಿನ್ ಎಲ್ಲ ಕ್ಲೀನ್ ಮಾಡಿದ್ದೀರಾ ನಾಡ್ದು ಟ್ವೆಂಟಿ ಏಟ್ತಿಗೆ ಡೆಲ್ಲಿಯಿಂದ ಒಬ್ಬರು ಬರ್ತಿದ್ದಾರೆ ಚೀಫ್ ಗೆಸ್ಟು ಸೊ ಅದಕ್ಕೋಸ್ಕರ ಎಲ್ಲ ಟೇಬಲ್ಗಳನ್ನ ಎಲ್ಲ ಚೇರ್ಗಳನ್ನ ನೀಟಾಗಿ ಸ್ಯಾನಿಟೈಝ್ ಮಾಡಿ ಸ್ವಲ್ಪ ಹೈಜೀನ್ ಮೇಯ್ನ್ಟೇನ್ ಮಾಡಿ ಹಾಗೆ ಹೊರ್ಗಡೆ ಡಸ್ಟ್ ಎಲ್ಲ ಐತೆ ಅದೆಲ್ಲ ಯಾಕೆ ಕ್ಲೀನ್ ಮಾಡ್ತಿಲ್ಲ ನೀವು ಏನು ಪ್ರಾಬ್ಲಮ್ ಯಾಕೆ ರಜ ಹಾಕ್ತಿದ್ದೀರ ತುಂಬ ನೋಡಿ ಇದೆ ಥರ ನೀವು ಏನು ಕೆಲಸ ಮಾಡದೆ ಇದ್ದರೆ ನಾವು ಸ್ಯಾಲ್ರಿ ಕಟ್ ಮಾಡ್ಬೇಕಾಗುತ್ತೆ ಬೇಗ ಆದಷ್ಟು ಬೇಗ ಕ್ಲೀನ್ ಮಾಡಿ ನಮಗೆ ಆಮೇಲೆ ಇನ್ನೊಂದು ಏನೆಂದ್ರೆ ನೀವು ತುಂಬ ರಜೆ ಹಾಕ್ತಿರೋದು ನಮ್ಮ ಗಮ್ನಕ್ಕೆ ಬಂದಿದೆ ಸ್ವಲ್ಪ ನೀಟಾಗಿ ಕೆಲಸ ಮಾಡೋದು ಕಲಿರಿ ಆಮೇಲ್ ಏನು ಏನಾದರು ಪ್ರಾಬ್ಲಮ್ ಇದೆಯಾ ನಿಮಗೆ ಯಾಕೆ ಬರ್ತಿಲ್ಲ ಏನು ಸ್ಪೆಸಿಫಿಕ್ ರೀಸನ್ ಇದೆಯಾ ಹಾಂ ಹಾಂ ಹಾಂ ಹಾಂ ಓಕೆ ಓಕೆ ಆ ಇಶ್ಯೂಸಲ್ಲ ಇರಲಿ ನಾಡಿದ್ದು ಒಳ್ಳೆಯ ಬ್ರ್ಯಾಂಡ್ ಏನು ಸ್ಯಾನಿಟೈಝ್ ಸ್ಯಾನಿಟೈಝರ್ ಆಗಿರ್ಬೋದು ಫ್ಲೋರ್ ಕ್ಲಿನರು ಇದೆಲ್ಲ ನೀಟಾಗಿ ಒಳ್ಳೆ ಬ್ರ್ಯಾಂಡನ್ನ ಯೂಸ್ ಮಾಡಿ ಓಕೆನ ಯಾವ್ದು ಯಾವ್ದು ಯೂಸ್ ಮಾಡದು ನೀವು ನಾನು ಲಾಸ್ಟ್ ಟೈಮ್ ನೋಡಿದಾಗ ಸಂತೂರಿಂದೇನೊ ಯೂಸ್ ಮಾಡ್ದಾಗಿತ್ತು ಅಲ್ಲವಾ

ಹಾಂ ವಾಶ್ರೂಮಿಂದು ಆಯಿತು ನಾನು ಅದು ಹೇಳ್ತಿಲ್ಲ ನನಗೆ ಆಫೀಸ್ ಕ್ಯಾಬಿನು ಕ್ಲೀನ್ ಆಗಬೇಕು ಆಮೇಲೆ ಆ ಅದು ಕ್ಲೀನಾಗಿ ಇರಬೇಕು ಅಷ್ಟು ಇಡೀ ಆಫೀಸು ಕ್ಲೀನ್ ಆಗ್ಬೇಕು ಓಕೆನ ಹಾಂ ಸರಿ ಓಕೆ ಇನ್ನೇನಾದರೆ ಇದ್ದರೆ ನನಗೆ ಕಾಲ್ ಮಾಡಿ ಹಾಂ ತ್ಯಾಂಕ್ ಯು ತ್ಯಾಂಕ್ ಯು